ಈಗೆಲ್ಲ ಉನ್ನತ ಶಿಕ್ಷಣ ಮಾಡ್ಬೇಕಂತೇಳಿ ಎಲ್ಲರೂ ಕೂಡ ಬೆಂಗಳೂರಿಗೇ ಹೋಗ್ತಾರೆ ಬೆಂಗಳೂರಿದ್ದೇ ಕಾಲೇಜ್ ಆಗಬೇಕು ಬೆಂಗಳೂರಿದ್ದೇ ಅಲ್ಲಿ ಕಲಿತು ಅಲ್ಲೇ ನಮಗೆ ಈಗ ಕೆಲಸ ಎಲ್ಲ ಸಿಗಬೇಕು ಅಂತ ಎಲ್ಲರೂ ಕೂಡ ಬೆಂಗಳೂರಿಗೇ ಹೋಗ್ತಾರೆ ಅದು ಸಹ ಈಗ ಎಂಥ ಆಗಿದೆ ಅಂದರೆ ಹತ್ತನೆಯ ಕ್ಲಾಸಲ್ಲಿ ಹತ್ತನೆಯ ಕ್ಲಾಸ್ ಮುಗಿದ ನಂತರ ಎಲ್ಲರೂ ಪಿ ಯು ಸಿಗೆ ಹೋಗ್ತಾರೆ ಪಿ ಯು ಸಿಯಲ್ಲಿ ಎಲ್ಲರೂ ಈವಾಗ ವಾಣಿಜ್ಯ ವಿಭಾಗಕ್ಕೆ ಕೆಲವರು ಹೋಗ್ತಾರೆ ವಿಜ್ಞಾನ ವಿಭಾಗಕ್ಕೆ ಎಲ್ಲರೂ ಬರ್ತಾರೆ ಯಾಕೆಂದರೆ ಅದರಲ್ಲಿ ಹೋದರೆ ಮತ್ತೆ ಮುಂದೆ ಉನ್ನತ ಶಿಕ್ಷಣ ಒಳ್ಳೆಯದಾಗ್ತದೆ ಯಾವುದಕ್ಕೆ ಬೇಕಾದರೂ ಹೋಗಬಹುದು ಅಂತ ಎಲ್ಲರೂ ಆಲ್ಮೋಸ್ಟ್ ಅದನ್ನೇ ತಗೊಳ್ತಾರೆ ಅದರಲ್ಲಿ ನೆಕ್ಸ್ಟ್ ಮತ್ತೆ ಕೊನೆಗೆ ಕೆಲವರು ಇಂಜಿನಿಯರಿಂಗಿಗೆ ಹೋಗ್ತಾರೆ ಕೆಲವರು ಮೆಡಿಕಲಿಗೆ ತುಂಬಾ ಒಳ್ಳೆ ಕಲಿಯುವುದಾದರೆ ಮೆಡಿಕಲಿಗೆ ಹೋಗ್ತಾರೆ ಇಲ್ಲ ಅಂದರೆ ಇನ್ನೂ ಕೆಲವರು ಬೇರೆ ಕೋರ್ಸ್ಗಳಿಗೆ ಹೋಗ್ತಾರೆ ಆದರೆ ತುಂಬ ಜನ ನಾನು ನೋಡಿದ ಪ್ರಕಾರ ಎಲ್ಲರೂ ಇಂಜಿನಿಯರಿಂಗ್ ಮಾಡುವುದೇ ಜಾಸ್ತಿ ಆಗಿದೆ ಈಗ ಅದೂ ಸಹ ಪಿ ಯು ಸಿ ಆದ ನಂತರ ಇಂಜಿನಿಯರಿಂಗ್ ಮಾಡಬೇಕಾದರೆ ಇಲ್ಲಿ ಮಾಡುವುದಿಲ್ಲ ಇಲ್ಲಿ ಮಾಡಿದರೆ ಅದಕ್ಕೆ ಬೆಲೆಯಿಲ್ಲ ಅಂತ ಹೇಳಿ ಒಳ್ಳೆಯ ಕಾಲೇಜ್ ಆಗಬೇಕಂತ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಲ್ಲಿ ಯಾವುದಾದರೂ ಒಂದು ಕಾಲೇಜ್ ಹುಡುಕಿ ಅಲ್ಲಿ ನಾವೇನಾದರೂ ಓದಿದರೆ ನಮಗೆ ಒಳ್ಳೆಯ ಜಾಬ್ ಸಿಗ್ತದೆ ಅಂತ ಹೇಳಿಕೊಂಡು ಎಲ್ಲರೂ ನಾನು ನೋಡಿದ ಪ್ರಕಾರ ಒಂದು ತೊಂಬತ್ತು ಪರ್ಸೆಂಟ್ ಜನ ಇಲ್ಲಿಯವರು ಎಲ್ಲರೂ ಬೆಂಗಳೂರಲ್ಲೇ ಕಲೀತಾ ಇದ್ದಾರೆ ಅಲ್ಲೇ ಒಳ್ಳೆಯ ಕೆಲಸ ಮಾಡಿಕೊಂಡು ಇರಬೇಕು ಅಂತ ಹೇಳಿಕೊಂಡು ಅಲ್ಲಿಗೇ ಹೋಗ್ತಾರೆ ಪಿ ಯು ಸಿ ಮುಗಿದ ತಕ್ಷಣ ಯಾವುದು ಬೆಂಗಳೂರಲ್ಲಿ ಕಾಲೇಜ್ ಒಳ್ಳೆಯದುಂಟು ಅಂತ ಹುಡ್ಕ್ತಾರೆ ಅಲ್ಲಿಗೇ ಹೋಗ್ತಾರೆ ಅಲ್ಲಿ ಹೋಗಿ ಇಂಜಿನಿಯರಿಂಗ್ ಮಾಡ್ತಾರೆ ಕಲೀತಾರೆ ಆ ನಂತರ ಇಂಜಿನಿಯರಿಂಗ್ ಈಗ ಉನ್ನತ ಶಿಕ್ಷಣ ಅಂದರೆ ಎಲ್ಲರೂ ಇಂಜಿನಿಯರಿಂಗ್ ನಾನು ನೋಡಿದ ಪ್ರಕಾರ ಎಷ್ಟು ಜನ ಒಂದು ನೂರರಲ್ಲಿ ಒಂದು ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಅಷ್ಟು ಜನ ಎಲ್ಲ ಇಂಜಿನಿಯರಿಂಗಿಗೆ ಹೋಗುವುದು ಯಾಕೆಂದರೆ ಅದರಲ್ಲಿ ಮತ್ತೆ ಒಳ್ಳೆಯ ಅಭಿವೃದ್ಧಿ ಇದೆ ಅಂತ ಹಾಗಾಗಿ ಎಲ್ಲ ಇಂಜಿನಿಯರಿಂಗೇ ತಗೊಂತಾರೆ ನನಗೂ ಹಾಗೇ ಅನ್ನಿಸ್ತದೆ ಬೇರೆಯದಕ್ಕೆಲ್ಲ ನೋಡ್ತಾ ಹೋದರೆ ಈಗಾ ಈಗಿನ ಕಾಲದಲ್ಲಿ ನಾವು ಬದುಕಬೇಕೆಂದರೆ ಹಣ ಮುಖ್ಯ ಅಲ್ವಾ ಹಣ ನೋಡಲಿಕ್ಕೆ ಹೋದರೆ ಬೇರೆದರಲ್ಲಿ ಹೋದರೆ ಅಷ್ಟೇನೂ ಸಂಬಳ ಕೊಡುವುದಿಲ್ಲ ಆದರೆ ಈಗ ಇಂಜಿನಿಯರಿಂಗ್ ಅಂದರೆ ಎಲ್ಲದಕ್ಕೂ ಸಹ ಮೇನ್ ಅದೇ ಅಲ್ವಾ ಹಾಗಾಗಿ ಏನಾದರೂ ಹೊಸತು ಒಂದು ತಯಾರಿಸ್ತಿದ್ದಾರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂದರೆ ಅದೆಲ್ಲ ಇಂಜಿನಿಯರಿಂಗ್ ಅವರೇ ಮಾಡುವುದು ಹಾಗಾಗಿ ನನಗೂ ನನ್ನ ಪ್ರಕಾರವೂ ಇಂಜಿನಿಯರಿಂಗೆ ಒಳ್ಳೆಯದಂತ ಅನ್ನಿಸ್ತದೆ ಹಾಗಾಗಿ ಮತ್ತೆ ಇನ್ನು ಹೇಳುವುದಂದ್ರೆ ನಮ್ಮ ಕಡೆ ಎಲ್ಲ ಅಂದರೆ ಉಂಟು ಈವಾಗ ಒಳ್ಳೆಯ ಶಿಕ್ಷಣ ಕೊಡ್ತಾರೆ ಎಲ್ಲ ಸರಿ ಆದರೆ ಮತ್ತೆ ಕೆಲಸ ಅಂತ ಹೇಳಿ ಬರುವಾಗ ಇಲ್ಲಿ ಎಷ್ಟು ಹುಡುಕಿದರೂ ಕೆಲಸ ಸಿಗುವುದಿಲ್ಲ ಇಲ್ಲಿ ಕಲಿತದ್ದಾ ಹಾಂ ಇಲ್ಲಿಯವರಿಗೆ ಸಿಗುವುದಿಲ್ಲ ಆ ಥರ ಬರ್ತದೆ ಅದೇ ಈವಾಗ ಉನ್ನತ ಶಿಕ್ಷಣಕ್ಕೆ ಏನಾದರೂ ಬೆಂಗಳೂರಿಗೆ ಎಲ್ಲ ಹೋದರೆ ಎಲ್ಲ ಇಂಜಿನಿಯರಿಂಗ್ ಕಲಿತವರಿಗೆ ಎಲ್ಲ ಕಂಪನಿಗಳು ಇರುವುದು ಎಲ್ಲ ಬೆಂಗಳೂರಲ್ಲೇ ಹಾಗಾಗಿ ಉನ್ನತ ಶಿಕ್ಷಣ ಬೆಂಗಳೂರಲ್ಲೇ ಮಾಡಿದರೆ ಅಲ್ಲೇ ಒಳ್ಳೆಯ ಕಾಲೇಜಲ್ಲಿ ಮಾಡಿದರೆ ಅಲ್ಲೇ ಮತ್ತು ಕಂಪನಿಗಳು ಬರ್ತಾರೆ ಅಲ್ಲೇ ತಗೊಳ್ತಾರೆ ಮತ್ತು ಒಳ್ಳೆಯ ಸಂಬಳ ಕೂಡ ಸಿಗ್ತದೆ ಹಾಗಾಗಿ ನನ್ನ ಪ್ರಕಾರ ಎಷ್ಟೇ ಉನ್ನತ ಶಿಕ್ಷಣ ಮಾಡಲಿಕ್ಕೆ ಬೆಂಗಳೂರಿಗೆ ಹೋಗಿ ಒಳ್ಳೆಯ ಕಾಲೇಜ್ ಹುಡುಕಿ ಇಂಜಿನಿಯರಿಂಗ್ ಅದು ಕೂಡ ಇಂಜಿನಿಯರಿಂಗೇ ಮಾಡಿದರೆ ಒಳ್ಳೆಯದಾಗ್ತದೆ ಅಂತ ನನಗೂ ಅನ್ನಿಸ್ತದೆ